ಆಧುನಿಕ ಕಾಲಮಾನದಲ್ಲಿ ಕನ್ನಡ ಭಾಷೆ ಎದುರಿಸಿರುವ ಸವಾಲುಗಳು ಯಾ ಹೇಗೆಂದರೆ ಅದು ಪ್ರತಿಯೊಂದು ದೃಷ್ಟಿಯಲ್ಲಿ ಸಹ ಸವಾಲುಗಳನ್ನು ಎದುರಿಸ್ತಾನೆ ಬರ್ತಾಯಿದೆ ಹೇಗಂದರೆ ಈಗ ನಮ್ಮ ಕಾಲದಲ್ಲೆಲ್ಲ ಕನ್ನಡ ಮೀಡಿಯಮ್ ಶಾಲೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗ್ತಿತ್ತು ಮತ್ತು ಈ ಶಾಲೆಗಳಲ್ಲಿ ಸಹ ಅಷ್ಟೇ ಕನ್ನಡ ರಾಜ್ಯೋತ್ಸವ ಹಾಗೇ ಕನ್ನಡದ ಹಬ್ಬಗಳನ್ನು ಜಾಸ್ತಿಯಾಗಿ ಆಚರಿಸುತ್ತಿದ್ದರು ಮತ್ತು ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಈಗ ಏನಂದರೆ ಕನ್ನಡ ಮೀಡಿಯಮ್ ಶಾಲೆಗಳಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೇ ಫೆಸಿಲಿಟಿಗಳನ್ನು ಕೊಟ್ಟರೆ ಸಹ ಮಕ್ಳನ್ನು ಶಾಲೆಗೆ ಹಾಕುವವ್ರು ಯಾರೂ ಇಲ್ಲ ಈಗ ಜಾಸ್ತಿ ಆಗಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳು ಬಂದಿರೋದರಿಂದ ಈ ಕನ್ನಡದ ಅಂದರೆ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಇದ್ದರೂ ಸಹ ಹಿಂದಿನ ಕಾಲದಲ್ಲಿ ಇದ್ದಷ್ಟು ಪ್ರಾಮುಖ್ಯತೆ ಈಗ ಇಲ್ಲ ಜಾಸ್ತಿ ಆಗಿ ಜನರು ಕನ್ ಈ ಮಕ್ಳನ್ನು ಹಾಗೇ ಈಗ ಏನಂದರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಂದ್ಕೊಂಡು ಎಲ್ಲ ಇಂಗ್ಲಿಷ್ ಮೀಡಿಯಮ್ ಶಾಲೆಗಳಿಗೆ ಹಾಕೋದರಿಂದ ಈಗ ಅಂಗನವಾಡಿ ಶಾಲೆಗಳಿಗೆ ಹೋಗುವಂಥ ಮಕ್ಳ ಸಂಖ್ಯೆ ಸಹ ಬಾಳಷ್ಟು ಕಡಿಮೆ ಈಗೇನಂದರೆ ಎಲ್ಲ ಹೈ ಪೈ ಅಂದರೆ ಅವ್ರು ಹಾಕಿದರಂತ್ಹೇಳಿ ನಾವು ಹಾಕೋದು ನಾವು ಹಾಕಿದರಂತ್ಹೇಳಿ ಮತ್ತೊಬ್ರು ಹಾಕೋದು ಹಾಗೆ ಈಗ ಈಗ ಎಲ್ಲ ಮಕ್ಳನ್ನು ಇಂಗ್ಲಿಷ್ ಮೀಡಿಯಮ್ ಶಾಲೆಗೆ ಹಾಕೋದು ಹಾಗೆ ಏನಂದ್ರೆ ಈಗ ಎರಡು ಎರಡುವರೆ ವರ್ಷ ಆಗ್ತಿದ್ದಂಗೆ ಎಲ್ಲ ಈ ನರ್ಸರಿ ಶಾಲೆಗಳಿಗೆ ಹಾಕೋದ್ರಿಂದ ಈ ಕನ್ನಡ ಮೀಡಿಯಮ್ ಅಂದರೆ ಮುಖ್ಯವಾಗಿ ಹೇಳೋದಂದ್ರೆ ಈಗ ಅಂಗನವಾಡಿ ಶಾಲೆಗಳಲ್ಲಿ ಮಕ್ಕಳಿಲ್ಲ ಮಕ್ಕಳಿಗೆ ಅಂದರೆ ಈಗ ಏನಂದರೆ ಪ್ರತಿ ನಾವು ಹೋ ಶಾಲೆಗೆ ಹೋಗೋ ಟೈಮಲ್ಲಿ ಯಾವುದೇ ವ್ಯವಸ್ಥೆಗಳು ಇರಲಿಲ್ಲ ಈಗ ಏನು ಅಂದರೆ ತಿನ್ನುವ ಆಹಾರದಿಂದ ಹಿಡಿದು ಹಾಕುವ ಬಟ್ಟೆಯಿಂದ ಹಿಡಿದು ಶೂ ಅನ್ನೋವರೆಗೂ ಸೈಕಲ್ ಅನ್ನೋವರೆಗೂ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟರೂ ಸಹ ಈ ಕನ್ನಡ ಮೀಡಿಯಮ್ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಹೀಗೆ ಈ ವ್ಯವಸ್ಥೆಗಳಿಗೆ ಈ ಕನ್ನಡ ಮೀಡಿಯಮ್ ಶಾಲೆಗಳು ಹೀಗೆ ಮುಂದುವರಿತಂದ್ರೆ ಮುಂದಿನ ಕಾಲದಲ್ಲಿ ಮುಚ್ಚುವಂಥ ಸಾಧ್ಯತೆಗಳು ಸಹ ಬಹಳಷ್ಟಿರ್ತದೆ ಇದೆ ನಾನು ಹೇಳೋದೇನಂದರೆ ಈ ಶಾಲೆಗಳಿಗೆ ಜಾಸ್ತಿಯಾಗಿ ಮಹತ್ವವನ್ನು ಕೊಡೋದ್ರಿಂದ ಈಗ ಮತ್ತು ಆದಷ್ಟು ಕನ್ನಡದ ಕನ್ನಡಕ್ಕೆ ಪೂರಕವಾಗಿರುವ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಜಾಸ್ತಿಯಾಗಿ ಮಾಡೋದರಿಂದ ಈ ಕನ್ನಡಕ್ಕೆ ಜಾಸ್ತಿ ಆಗಿ ನಾವು ಪ್ರಾಮುಖ್ಯತೆನಾ ಕೊಡಬಹುದು ಮತ್ತೇನಂದರೆ ಈ ಕನ್ನಡ ಭಾಷೆ ಈಗ ಏನಂದರೆ ಈ ಎಲ್ಲ ಪ್ರತಿಯೊಂದು ಶಾಲೆಗಳು ಸಹ ಮಕ್ಕಳಿಗೆ ಜಬರ್ದಸ್ತ್ ಏನಂದರೆ ಇಂಗ್ಲಿಷ್ ಮಾತಾಡಬೇಕಂತ್ಹೇಳಿ ಇಂಗ್ಲಿಷ್ ಮಾತಾಡಬೇಕಂತ ಜಾಸ್ತಿ ಅಂದರೆ ಇದಕ್ಕೆ ಕನ್ನಡಕ್ಕೆ ಬೆಲೆ ಕೊಡೋರು ಯಾರೂ ಇಲ್ಲ ಹೀಗಾಗಿ ನಾನು ಹೇಳೋದೇನಂದ್ರೆ ಕನ್ನಡಕ್ಕೆ ಜಾಸ್ತಿ ಆಗಿ ಪ್ರಾಮುಖ್ಯತೆ ಕೊಡಬೇಕಂದ್ರೆ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದಮೇಲೆ ಈ ಕನ್ನಡ ಭಾಷೆಗೆ ಜಾಸ್ತಿ ಆಗಿ ಮಹತ್ವವನ್ನು ಕೊಡ್ಬೇಕು ಇಂಗ್ಲಿಷ್ ಅನ್ನುವಂಥದ್ ಇಂಗ್ಲಿಷರು ಅಂದರೆ ಬ್ರಿಟೀಷರು ಬಿಟ್ಟು ಹೋದ ವಸ್ತು ಆಗಿರೋದರಿಂದ ಆ ವಸ್ತು ಎಲ್ಲಿರ್ಬೇಕು ಅಲ್ಲಿ ಇಟ್ಟರೆ ಮಾತ್ರ ಚಂದ ಹಾಗಾಗಿ ನಾವು ನಮ್ಮ ಮಣ್ಣಿನ ಗುಣವನ್ನು ಬಿಡಬಾರ್ದು ಯಾಕಂದರೆ ನಮಗೆ ನಮ್ಮ ಕನ್ನಡ ಭಾಷೆ ಎಷ್ಟು ಮುಖ್ಯವೋ ಅದು ಮುಂದಿನ ಮಕ್ಕಳಿಗೆ ಸಹ ಅಷ್ಟೇ ಮುಖ್ಯವಾಗಿ ಅದು ಮುಂದುವರಿಬೇಕು ಹಾಗಾಗಿ ಕನ್ನಡಕ್ಕೆ ನಾವು ಆದಷ್ಟು ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಈಗಿನ ಕಾಲದಲ್ಲಿ ಏನಂದರೆ ಈಗ ನೆಟ್ವರ್ಕ್ಕೆಲ್ಲ ಮುಂದುವರೆದು ಇಂಟರ್ನೆಟ್ ಹಾಗಾಗಿ ಈ ಇಂಟರ್ನೆಟಲ್ಲಿ ಸಹ ನೋಡೋದು ನಾವು ಗಮನಿಸಿರುವ ವಿಷಯ ಏನಂದರೆ ಅದು ಕನ್ನಡದಲ್ಲೆ ಮಾತಾಡಿದರೆ ಆ್ಯಕ್ಸೆಪ್ಟ್ ಮಾಡೋದಿಲ್ಲ ನಾವು ಇಂಗ್ಲಿಷಲ್ಲದಕ್ಕೆ ಮ ಏನಾದ್ರು ಸೂಚನೆ ಕೊಟ್ಟರೆ ಮಾತ್ರ ಅದು ತೋರಿಸ್ತದೆ ಹಾಗಾಗಿ ನಾನು ಹೇಳೋದಂದರೆ ಈ ಪ್ರತಿಯೊಂದು ವ್ಯವಸ್ಥೆ ಎಷ್ಟು ಮುಂದುವರೆದಿದೆಯೋ ಅಷ್ಟೇ ನಾವು ಯಾವುದೇ ವಸ್ತುವನ್ನು ಕೆಳಗೆ ಬೀಳೋಕ್ಕೆ ಸತಿ ನಾವು ಬಿಡಬಾರ್ದು ಹಾಗಾಗಿ ಕನ್ನಡಕ್ಕೆ ನಾವಾದಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಕನ್ನಡವನ್ನು ಆದಷ್ಟು ಬೆಳೆಸಬೇಕು ಆದಷ್ಟು ಉಳಿಸಬೇಕು ಮತ್ತು ಕನ್ನಡ ಶಾಲೆಗಳನ್ನು ಅಂದರೆ ನಾನು ಹೇಳೋದೇನಂದ್ರೆ ಈಗ ಪ್ರತಿಯೊಂದು ವ್ಯವಸ್ಥೆ ಸಹ ಇದೆ ಅಂಗನವಾಡಿಯಲ್ಲಿ ಸತಿ ನಾವಿರಬೇಕಾದ್ರೆ ಮಧ್ಯಾಹ್ನದವರೆಗೆ ಇದ್ದ ಶಾಲೆ ಈಗ ಮೂರು ಗಂಟೆಯವರೆಗೆ ಸಹ ಶಾಲೆಯಲ್ಲಿ ಮಕ್ಕಳನ್ನು ಕೂರಿಸ್ಕೊಳ್ತಾರೆ ಮತ್ತು ಪ್ರತಿಯೊಂದು ವ್ಯವಸ್ಥೆ ಸಹ ಇದೆ ಆ ಹಾಲಿನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ಸಹ ಮಕ್ಕಳಿಗಿದೆ ನಾವು ಹೋಗುವ ಟೈಮಲ್ಲಿ ಯಾವುದೂ ಇರಲಿಲ್ಲ ಹಾಗಾಗಿ ಈ ವ್ಯವಸ್ಥೆಗಳನ್ನು ಜನರು ಆದಷ್ಟು ಉಪಯೋಗ ಪಡಿಸಿಕೊಳ್ಳಬೇಕು ಮತ್ತು ಆದಷ್ಟು ಬೆಳೆಸಬೇಕು ಮತ್ತು ಆದಷ್ಟು ಮಕ್ಕಳನ್ನು ಈ ನರ್ಸರಿ ಶಾಲೆಗಳಿಗೆ ಹಾಕೋದಕ್ಕಿಂತ ಇಂಥ ಶಾಲೆಗಳಿಗೆ ನಾವು ಜಾಸ್ತಿಯಾಗಿ ಹಾಕೋದರಿಂದ ಮತ್ತಷ್ಟು ಕನ್ನಡದ ಬೆಳವಣಿಗೆಗೆ ಅದು ಪೂರಕವಾಗ್ತದೆ ಮತ್ತು ಈ ಕನ್ನಡ ಅಂದರೆ ಕನ್ನಡ ಭಾಷೆಗೆ ಪೂರಕವಾಗಿರುವ ಹಲವಾರು ಕಾರ್ಯಕ್ರಮಗಳನ್ನು ಸತಿ ನಮ್ಮ ಊರುಗಳಲ್ಲಿ ಮಾಡೋದರಿಂದ ಸಹ ಅದು ಸಹಕಾರಿ ಆಗ್ತದೆ ಕನ್ನಡದ ಅವು ಬೆಳವಣಿಗೆಗದು ಪೂರಕವಾಗ್ತದೆ ಇನ್ನು ಈ ಕವಿಗಳು ಹಾಡಿರುವ ಈ ಪದ್ಯಗಳು ಈ ಮತ್ತೆಷ್ಟೋ ಜನರಿಗೆ ಅದು ಎಷ್ಟೋ ಮಕ್ಕಳಿಗೆ ಈಗ ಗೊತ್ತೇ ಇಲ್ಲ ಅದು ಯಾರಂತ ಈಗ ನಾವು ಶಾಲೆಗೆ ಹೋಗೊ ಹೊತ್ತಲ್ಲಿ ಕವಿಗಳ ಹೆಸ್ರನ್ನು ನಮಗೆ ಬಾಯಿಪಾಟ ಮಾಡ್ಲಿಕ್ಕಿತ್ತು ಆದರೆ ಈಗಿನ ಮಕ್ಕಳಿಗದು ಹಾಗಂದರೆ ಯಾರಂತ್ಹೇಳಿಯೆ ಗೊತ್ತಿಲ್ಲ ಅಂಥ ಕಾಲ ಬಂದಿದೆ ಈಗ ನಾನು ಹೇಳೋದಾದ್ರೆ ಆದಷ್ಟು ಈ ಕನ್ನಡಕ್ಕೆ ಮಹತ್ವವನ್ನು ಕೊಡಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಹಾಗಾದರೆ ಮಾತ್ರ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದಕ್ಕೆ ಸಹ ಅದು ಸಾರ್ಥಕವಾಗ್ತದೆ ಇಷ್ಟು ಈ ವಿಷ್ಯದ ಬಗ್ಗೆ ಹೇಳ್ಬೋದು ಅಂದರೆ ನಾವು ಇಂಗ್ಲಿಷಿಗೆ ಮಹತ್ವ ಕೊಡಬಾರ್ದಂತ ಹೇಳುವುದಲ್ಲ ಅದು ಎಷ್ಟಾದರೂ ಅದನ್ನು ಬಿಟ್ಟು ಬೇರೆ ಅವರು ಬಿಟ್ಟು ಹೋದ ವಸ್ತು ಅಷ್ಟೇ ನಾವು ಕನ್ನಡ ಎನ್ನುವಂಥದ್ದು ಎನ್ನೋದೆಂದ್ರೆ ನಮ್ಮ ಕರುನಾಡಿನ ಅದು ಒಂದು ಅಮೂಲ್ಯವಾದ ರತ್ನ ಅಂತ್ಹೇಳಿ ಹೇಳ್ಬೋದು ಹಾಗಾಗಿ ಕನ್ನಡವನ್ನು ಆದಷ್ಟು ಉಳಿಸಬೇಕು ಬೆಳೆಸಬೇಕಂತ್ಹೇಳಿ ಈ ಮೂಲಕ ಹೇಳ್ಬೋದು